ಭಾರತದ ಇತಿಹಾಸ ಬಹಳ ದೊಡ್ಡದಿದೆ ಅನೇಕ ರಾಜರು ಮಹಾರಾಜರು ಚಕ್ರವರ್ತಿಗಳು ಈ ದೇಶವನ್ನು ಆಳಿದ್ರು ಹಾಗು ಅವರ ಆಗಿನ ಕಾಲದ ಆಡಳಿತ ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನು ನೀಡಿತ್ತು ಈಗಲೂ ಅವರು ಆಳಿದಂಥ ದೇಶದ ಹಲವು ಸಮಸ್ಯೆಗಳೆಲ್ಲ ಈಗ ಎದುರಿಸಲು ಅವರು ಹಾಕಿಕೊಟ್ಟಿರತಕ್ಕಂಥ ಮಾರ್ಗ ತುಂಬ ಚೆನ್ನಾಗಿದೆ ಹಾಗು ವೈಜ್ಞಾನಿಕವಾಗಿ ಭಾರತಕ್ಕೆ ಲಭ್ಯವಿರುವಂಥ ಸಂಸ್ಕೃತ ಶ್ಲೋಕಗಳು ಇಡೀ ಪ್ರಪಂಚಕ್ಕೆ ತಾಯಿ ಇದ್ದಂತೆ ಅದರಲ್ಲಿ ವೈಜ್ಞಾನಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದೇಶವನ್ನು ರೂಪಿಸುವುದರಲ್ಲಿ ಎಲ್ಲ ಕ್ರಮಗಳು ಅದರಲ್ಲಿ ಇದ್ದವು ಅಂತಂಥವುಗಳ ಅಂತರ್ಧಾರೆಯ ಪಾತ್ರ ಬಹಳ ದೊಡ್ಡದಿದೆ ಅಥವಾ ಆ ಸಂಸ್ಕೃತ ಶ್ಲೋಕಗಳ ಪಾತ್ರ ಬಹಳ ದೊಡ್ಡದಿದೆ ಅವುಗಳನ್ನು ಈಗಲೂ ಕೂಡ ವೈಜ್ಞಾನಿಕವಾಗಿ ಮುಂದುವರೆದಂಥ ಎಲ್ಲ ದೇಶಗಳು ಪರಿಗಣಿಸಿ ಅವುಗಳತ್ತ ಚಿತ್ತಹರಿಸ್ತಾ ಇದ್ದಾರೆ ಅದು ಹೆಮ್ಮೆಯ ಪ್ರತೀಕವೂ ಹಾಗಿದೆ ನಾವು ಹೆಮ್ಮೆಪಡುವ ಐತಿಹಾಸಿಕ ಕ್ಷಣ ಸ್ವಾತಂತ್ರ ದಿನಾಚರಣೆ ಸ್ವಾತಂತ್ರ್ಯ ಹೋರಾಟದಲ್ಲಿದ್ದ ನಾವು ತುಂಬಾ ಇಷ್ಟಪಡುವ ವ್ಯಕ್ತಿಗಳೆಂದರೆ ಅಪರೂಪದ ವ್ಯಕ್ತಿಗಳೆಂದರೆ ಅಪರೂಪದ ಜನಾಯಕ್ರು ಜನ ನಾಯಕರು ಎಂದರೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀ ಜಿ ವಲ್ಲಭಾಯ್ ಪಟೇಲ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜವಾಹರ್ ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸು ಇವರೆಲ್ಲ ಈ ದೇಶಕ್ಕೆ ಅಪರೂಪವಾಗಿರತಕ್ಕಂಥ ಕೊಡುಗೆಗಳನ್ನು ನೀಡಿದ್ದಾರೆ